ನನಗೆ ಚಿಕ್ಕವಯಸ್ಸಿನಿಂದನೂ ನನಗೆ ಫೋಟೋಗ್ರಫಿ ಮೇಲೆ ನನಗೆ ತುಂಬ ಇಂಟ್ರೆಷ್ಟಿದೆ ಮತ್ತು ನಾನು ನಾನು ತುಂಬ ಇಷ್ಟಪಡ್ತೀನಿ ಫೋಟೋಗಳು ತೆಗೆಯೋಕ್ಕೆ ಆ ಈ ಕಾರಣದಿಂದ ನನಗೆ ನಾನು ಅವಾಗವಾಗ್ಲೆ ನಾನು ಟ್ರಿಪ್ಗೆ ಹೋಗ್ತಿರ್ತೀನಿ ಮತ್ತೆ ಆ ಕಾಡುಗಳು ಕಡೆ ವಾಟ್ರು ಫಾಲ್ಸು ಇಂಥ ಕಡೆ ನನಗೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಇಷ್ಟ ಒ ಒಂದು ನಾನು ಹದಿಮೂರು ವಯಸಲ್ಲಿ ಇದ್ದಾಗ ನಾನು ತುಮಕೂರು ಹತ್ರ ಡಿ ಡಿ ಇಲ್ಸ್ ಅಂತ ಒಂದು ಬೆಟ್ಟ ಇದೆ ಅಲ್ಲಿ ನಾನು ಕ್ಯಾಮ್ರಾವನ್ನು ತೆಗೆದುಕೊಂಡು ಹೋಗ್ತಿದ್ದೆ ಅಲ್ಲಿ ಫೋಟೋಗಳು ತೆಗೆಯೋಕ್ಕೆ ಅಂತನೇ ಆವಾಗ ನಾನು ನನ್ನವು ಯಾವೂ ಅದಕ್ಕಿಂತ ಮುಂಚೆ ನಾನು ಎಲ್ಲೂ ಹೋಗಿರ್ಲಿಲ್ಲ ನಾನು ಫಸ್ಟ್ ಹೋಗಿದ್ದೆ ನಾನು ಡಿ ಡಿ ಹಿಲ್ಸಿಗೆ ಫೋಟೋ ತೆಗಿಯೋಣ ಅಂತ ಆವಾಗ ನಾನು ಆ ಹೀಗೆ ನಡ್ಕೊಂಡೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಎಲ್ಲ ಮರ ಗಿಡಗಳು ಅ ಅಲ್ಲಿ ಜಿಂಕೆ ನವಿಲು ಈ ರೀತಿಗೆ ಪ್ರಾಣಿಗಳೆಲ್ಲ ಬರ್ತಿರ್ತಾವೆ ಆ ಟೈಮಲ್ಲಿ ನಾನು ಫೋಟೋ ತೆಗಿಯೋಕ್ಕೆ ಹೋದಾಗ ಸಡನ್ನಾಗಿ ನವಿಲು ಬರತ್ತೆ ಅದು ಗರಿ ಬಿಚ್ಚಿ ಅದು ಕುಣಿಯುತ್ತಿರುತ್ತೆ ಆವಾಗ ನಾನು ಸಡನ್ನಾಗಿ ನಾನು ಇಷ್ಟ ಪಟ್ಟದ್ರು ಫೋಟೋನ ಕ್ಲಿಕ್ ಮಾಡ್ತೀನಿ ಈ ಫೋಟೋ ನಂದು ಮೊದಲ್ನೇ ಫೋಟೋ ಆಗಿರುತ್ತೆ ನಾನು ನನ್ನ ಫೋಟೋಗ್ರಫಿ ನನ್ನ ಈ ಇದು ಇಶ್ಟ್ರಿಯಲ್ಲಿ ಅದು ಎಷ್ಟು ಸುಂದರವಾಗಿ ಬಂದೈತೆ ಅಂದರೆ ನನಗೆ ಅದು ಈಗಲೂ ಕೂಡ ನನಗೆ ತುಂಬ ಇಷ್ಟ ಅದು ನಾನು ಹದಿಮೂರನೇ ವರ್ಷದಲ್ಲಿರಬೇಕಾದ್ರೆ ವಯಸಲ್ಲಿರ್ಬೇಕಾದ್ರೆ ನಾನು ತೆಗ್ದಿರೋ ಫೋಟೋ ಅದು ಮೊದಲನೇ ಫೋಟೋ ಅದು ಎಷ್ಟು ಸುಂದರವಾಗಿ ಬಂದಿದೆ ಅಂದರೆ ನಾನು ಎಷ್ಟೋ ಜನಕ್ಕೆ ತೋರಿಸ್ದೆ ಕೂಡ ಎಲ್ಲರೂ ತುಂಬ ಇಷ್ಟಪಟ್ರು ಆ ರೀತಿ ನನಗೆ ಫೋಟೋ ತೆಗೀತಿನಂತ ನಾನು ಅನ್ಕೊಂಡಿರಲಿಲ್ಲ ಆಮೇಲೆ ನನಗೆ ಆ ಫೋಟೋ ತೆಗ್ದಿದ್ದು ನೋಡಿ ನನಗೆ ತುಂಬ ಇಂಟ್ರೆಶ್ಟ್ ಬಂತು ನನಗೆ ಫೊಟೋಗ್ರಫಿ ಮೇಲೆ ಆ ನಂತರ ನಾನು ಫೊಟೋಗ್ರಫಿನ ನಾನು ಬಿಡ್ಲೇ ಇಲ್ಲ ನಾನು ಹಾಗೆ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ ಆ ನಂತರ ನಾನು ಶಿವಮೊಗ್ಗ ಚಿಕ್ಕಮಗಳೂರು ಮಡಿಕೇರಿ ಈ ಕಡೆ ಎಲ್ಲ ಹೋಗಿ ಮತ್ತೆ ಬಂಡೀಪುರ ಫಾರೆಷ್ಟು ಈ ಸೈಡೆಲ್ಲ ಹೋಗಿ ಪ್ರಾಣಿ ಪಕ್ಷಿಗಳು ಫೋಟೋನೆಲ್ಲ ನಾನು ತೆಗಿತಾಯಿರ್ತೀನಿ ಅವು ಕೂಡ ತುಂಬ ಸುಂದರವಾಗಿ ಬಂದಿದೆ ಮತ್ತೆ ನಾನು ಧೀ ಕ್ಯಾಮ್ರಗಳು ಮೇಲೆಲ್ಲ ಅದರ ಮೇಲೆ ಇಂಟ್ರೆಸ್ಟ್ ಪಟ್ಟಿ ನಾನು ಲೆನ್ಸ್ಗಳು ಈ ರೀತಿ ಎಲ್ಲ ಕೊಂಡ್ಕೊಂಡು ನಾನು ತುಂಬ ದೂರದ ಬೆಟ್ಟ ಗುಡ್ಡಗಳಲ್ಲಿರುವ ಪಕ್ಷಿ ಪ್ರಾಣಿಗಳ್ನೆಲ್ಲ ಫೋಟೋಗಳ್ನೆಲ್ಲ ನಾನು ತೆಗಿತೀನಿ ಈ ರೀತಿ ನನಗೆ ಫೋಟೋಗ್ರಫಿ ಕಂಡರೆ ನನಗೆ ತುಂಬ ಇಷ್ಟ ಮತ್ತೆ ನನ್ನ ಮೊದಲನೆ ಚಿತ್ರ ನವಿಲು ನಲ್ ತೆಗ್ದಿದ್ದು ಕೂಡ ತುಂಬ ಸುಂದರವಾಗಿರೋದ್ರಿಂದ ನಾನು ಇನ್ಸ್ಟಾಗ್ರಾಮು ಪೇಸ್ಬುಕ್ಕು ಈ ಕಡೆಯೆಲ್ಲ ಈ ಥರದ ಸೋಶಿಯಲ್ ಇದು ಮೀಡಿಯದಲೆಲ್ಲ ನಾನು ಪೋಸ್ಟ್ ಮಾಡಿದ್ದೀನಿ ನನಗೆ ತುಂಬ ಕಾಮೆಂಟ್ಸು ಲೈಕ್ಸು ಎಲ್ಲ ತುಂಬ ಹರಿದು ಬರುತಿತ್ತು ಮತ್ತೆ ಎಲ್ಲ ಜನರು ಇಷ್ಟಪಟ್ಟಿದ್ದಾರೆ ಅಂತ ಕಮೆಂಟ್ಸ್ ಕೂಡ ಹಾಕ್ತಿದ್ರು ಮತ್ತೆ ನಾನು ನನ್ನ ಫ್ರೆಂಡ್ಸ್ಗಳಿಗೂ ಎಲ್ಲ ಅದು ಫೋಟೋನೆಲ್ಲ ಕಾಪಿ ತೆಗೆದು ಎಲ್ಲ ತೆಗೆದು ಕೊಟ್ಟಿದ್ದೆ ಇದು ನನ್ನ ಮೊದಲನೇ ಛಾಯಾಚಿತ್ರ ಅದು ಕೂಡ ನಾನು ಕೇವ ಹದಿಮೂರು ವರ್ಷದಲ್ಲಿ ನಾನು ಮೊದಲನೇ ಛಾಯಾಚಿತ್ರವನ್ನು ತೆಗೆದಿದ್ದೆ